ನಮ್ಮ ಪ್ರದೇಶದಲ್ಲಿರುವ ಕೆಲವು ಪ್ರವಾಸಿ ಸಂಸ್ಥೆ ಅಥವಾ ಪ್ರವಾಸ ಯೋಜಕ್ರ ಬಗ್ಗೆ ನಮಗೇನಾದ್ರೂ ತಿಳ್ದಿದೆಯಾ ಅಂದರೆ ನಮ್ಮ ಪ್ರದೇಶದಲ್ಲಿ ನಮ್ದು ಹೇಗಿದ್ದರು ಕೂಡ ಉತ್ತರ ಕನ್ನಡ ಅದರಲ್ಲೂ ಕೂಡ ಮುರ್ಡೇಶ್ವರ ಮುರ್ಡೇಶ್ವರದಲ್ಲಿ ಸ್ಕೂಬಾ ಡೈವಿಂಗ್ ಬಗ್ಗೆ ನೀವು ಕೇಳಿರ್ಬೌದು ಅದೇ ರೀತಿಯಲ್ಲಿ ದಾಂಡೇಲಿ ದಾಂಡೇಲಿಯಲ್ಲಿ ಜಲಕ್ರೀಡೆಯು ತುಂಬ ಪ್ರಸಿದ್ಧವಾಗಿದೆ ನಾನಂತು ದಾಂಡೇಲಿಗೆ ಹೋಗಿದ್ದೆ ಹೋಗಿದ್ದೆ ಅಲ್ಲಿ ಜಲಕ್ರೀಡೆ ಅನ್ನೋದು ತುಂಬ ಖುಷಿ ಕೊಡ್ತು ನನಗೆ ದಾಂಡೇಲಿಯಲ್ಲಿ ಯಾರು ಸಾಹಸಮಯ ಸಾಹಸಮಯ ಹಲವಾರು ಕ್ರೀಡೆಗಳನ್ನು ಮಾಡಬೇಕು ಅಂದ್ಕೊಳ್ತಾರೋ ಅವರಿಗೆ ಒಳ್ಳೆಯ ಅವಕಾಶ ಅಲ್ಲಿ ಸಿಗುತ್ತೆ ಏನೆಂದ್ರೆ ಅಲ್ಲಿ ದಾಂಡೇಲಿಯಲ್ಲಿ ಒಂದು ಸಾಹಸಮಯವಾದ ಪ್ರವಾಸ ಸಂಸ್ಥೆ ಇದೆ ಅಲ್ಲಿ ಜಲಕ್ರೀಡೆಯನ್ನು ಆಡಲಿಕ್ಕೆ ಕೊಡ್ತಾರೆ ದಾಂಡೇಲಿಯು ಕೆಲವು ಪ್ರಸಿದ್ಧ ಪ್ರವಾಸಿ ಸಂಸ್ಥೆಗಳನ್ನು ಹೊಂದಿದೆ ಓಕೆ ಅದರಲ್ಲೂ ಕೂಡ ದಾಂಡೇಲಿಯಲ್ಲಿ ಶಾರ್ಟ್ ರಿವರ್ ರ್ಯಾಫ್ಟಿಂಗ್ ಇದೆ ಅದರ ಜೊತೆಗೆ ಶಾ ಅದ್ರ ಜೊತೆಗೆ ಮಿಡ್ ರಿವರ್ ರ್ಯಾಪ್ಟಿಂಗ್ ಲಾಗ್ ರಿವರ್ ರಾಫ್ಟಿಂಗಳು ಇವೆ ಅದರಲ್ಲೂ ಕೂಡ ಕಯಾಕಿಂಗ್ ಮತ್ತು ಇದರಲ್ಲಿ ದಾಂಡೇಲಿ ಪ್ರಸಿದ್ಧ ನೀರಿನ ತಾಣಗಳಲ್ಲಿ ಒಂದಾಗಿದೆ ಶಾರ್ಟ್ ರಿವರ್ ರ್ಯಾಫ್ಟಿಂಗ್ ಬಗ್ಗೆ ಹೇಳಿರುವ ಹೇಳೋದು ಏನೆಂದ್ರೆ ದಾಂಡೇಲಿಯಲ್ಲಿ ಈ ಕಾಳಿ ನದಿಯಲ್ಲಿ ಅತಿ ದೊಡ್ಡ ರ್ಯಾಪಿಡ್ ಇದೆ ದಾಂಡಿಯಾ ಇದು ಔ ಶಾರ್ಟ್ ರಿವರ್ ರಾಫ್ಟಿಂಗಲ್ಲಿ ಒಂದು ಕಿಲೋಮೀಟ್ರ್ ಚಟುವಟಿಕೆ ಇರುತ್ತೆ ಪ್ರತಿ ವ್ಯಕ್ತಿಗೂ ಕೂಡ ಐದು ನೂರು ರೂಪಾಯಿ ಹಣ ವೆಚ್ಚವಾಗುತ್ತೆ ಅದರಲ್ಲಿ ಅದ್ರ ಜೊತೆಗೆ ಅದ್ರಲ್ಲಿ ಮಿಡ್ ರಿವರ್ ರ್ಯಾಫ್ಟಿಂಗ್ ಕೂಡ ಇರುತ್ತೆ ಆ ಪ್ರತಿವೊ ಪ್ರತಿ ವ್ಯಕ್ತಿಗೂ ಕೂಡ ಒಂದು ಸಾವಿರದ ಒಂದು ನೂರು ಪ್ರತಿ ವ್ಯಕ್ತಿಗೆ ವೆಚ್ಚ ಇರುತ್ತೆ ನಾನಂತೂ ತುಂಬ ಎಂಜಾಯ್ ಮಾಡಿದ್ದೆ ಈ ಮಿಡ್ ರಿವರ್ ರ್ಯಾಫ್ಟಿಂಗಲ್ಲಿ ಇದಕ್ಕೆ ಅವಧಿ ಏನೆಂದ್ರೆ ಎರಡು ಗಂಟೆಗಳು ಮಾತ್ರ ಕನಿಷ್ಠ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಈ ಶಾರ್ಟ್ ರಿವರ್ ರ್ಯಾಫ್ಟಿಂಗ್ ಆಗಲಿ ಮಿಡ್ ರಿವರ್ ರಾಫ್ಟಿಂಗ್ ಆಗಲಿ ಕೂಡ ಹನ್ನೆರಡು ವರ್ಷ ವಯಸ್ಸಾಗಿರಬೇಕು ಯಾವುದೇ ವ್ಯಕ್ತಿಗಾದ್ರೂ ಕೂಡ ಈ ರ್ಯಾಪಿಡ್ ಎಷ್ಟು ಉದ್ದ ಇದೆ ಅಂದರೆ ಮಿಡ್ ರಿವರ್ ರ್ಯಾಫ್ಟಿಂಗಲ್ಲಿ ಐದು ಕಿಲೋಮೀಟ್ರ್ ಉದ್ದ ಇರುತ್ತೆ ಹಾಗೇ ಲಾಗ್ ರಿವರ್ ರ್ಯಾಫ್ಟಿಂಗ್ ಬಗ್ಗೆ ಹೇಳಬೇಕಂದ್ರೆ ನಾನಂತೂ ತುಂಬ ಎಂಜಾಯ್ ಮಾಡಿದ್ದೀನಿ ಈ ಲಾಗ್ ರಿವರ್ ರ್ಯಾಫ್ಟಿಂಗಲ್ಲಿ ಅವಧಿ ಪ್ರತಿಯೊಬ್ಬರಿಗು ಕೂಡ ನಾಲ್ಕು ಗಂಟೆ ಅದರಲ್ಲಿ ಜಲಕ್ರೀಡೆಯಲ್ಲಿ ಆಡಲಿಕ್ಕೆ ಕೊಡ್ತಾರೆ ಕನಿಷ್ಠ ವಯಸ್ಸು ಪ್ರತಿ ವ್ಯಕ್ತಿಗೂ ಕೂಡ ಹನ್ನೆರಡು ವರ್ಷ ವಯಸ್ಸು ಆಗಿರಬೇಕಾಗತ್ತೆ ಹತ್ತು ಕಿಲೋಮೀಟ್ರ್ ಇದು ರ್ಯಾಪಿಡ್ ಎಷ್ಟು ಉದ್ದ ಇರತ್ತೆ ಅಂದರೆ ಹತ್ತು ಕಿಲೋಮೀಟ್ರ್ ಉದ್ದವಾಗಿರುತ್ತೆ ಪ್ರತಿ ವ್ಯಕ್ತಿಗು ವೆಚ್ಚ ಅಂದರೆ ಈ ಲಾಗ್ ರಿವರ್ ರ್ಯಾಫ್ಟಿಂಗಿಗೆ ಒಂದು ಸಾವಿರದ ಎರಡು ನೂರು ವೆಚ್ಚವನ್ನು ಆ ಹಣವನ್ನು ಕೊಟ್ಟು ನಾವು ಅದಕ್ಕೆ ಹೋಗಬೇಕಾಗತ್ತೆ ಇದು ಕಾಳಿ ನದಿಯಲ್ಲಿ ಹತ್ತು ಹತ್ತು ಕಿಲೋಮೀಟ್ರ್ ರ್ಯಾಪಿಡನ್ನು ಆವರಿಸರುತ್ತೆ ಇದು ಪ್ರತಿ ವ್ಯಕ್ತಿಗೆ ಸುಮಾರು ಒಂದು ಸಾವಿರದ ಎರಡುನೂರು ವೆಚ್ಚವನ್ನು ನೀಡುತ್ತೆ ನಾಲ್ಕು ಗಂಟೆ ಕೂಡ ಆರಾಮಾಗಿ ಆಟ ಆಡಿಕೊಳ್ಬೌದು ಇನ್ನೊಂದು ಪ್ರಮುಖವಾದ ಚಟುವಟಿಕೆ ಏನಪ್ಪಾ ಅಂದರೆ ಕಯಾಕಿಂಗ್ ಇದು ದಾಂಡೇಲಿಯಲ್ಲಿರುವ ಪ್ರಸಿದ್ಧ ನೀರಿನ ತಾಣಗಳಲ್ಲಿ ಒಂದಾಗಿದೆ ಎರಡು ಬ್ಲಾಡ್ ರಿಪ್ಪರ್ರ ಪ್ಯಾಡೆಲ್ಗಳನ್ನ ಸಣ್ಣ ಕಿರಿಯ ಕಿರಿದಾದ ದೋಣಿಗಳನ್ನು ಕಾಳಿ ನದಿಯಲ್ಲಿ ನೀರಿಗೆ ಅಡ್ಡಲಾಗಿ ನೀಡಲಾಗುತ್ತೆ ಕಯಕನ್ನು ಬಳಸುವಾಗ ಸಮತಟ್ಟಾದ ನೀರಿನ ಮೇಲಿಯೇ ಮೇಲೆ ಇಡ್ಬೌದು ಮೇಲೆ ಇಡೋದು ಕಾಳಿ ನದಿಯಲ್ಲಿ ಕಯಾಕಿಂಗ್ ನಿಮಗೆ ಅನಿಸಿ ಹೀಗೆ ಬೇಕಾದ್ರೂ ಹೇಗೆ ಆನಂದಿಸಲು ಖುಷಿ ಖುಷಿಯಾಗಿರಲಿಕ್ಕೆ ಉತ್ತಮವಾಗಿ ಕಲೀಲಿಕ್ಕೆ ಸಹಾಯಕವಾಗುತ್ತೆ ಹಾಂ ಮತ್ತೆ ಇನ್ನು ಹೇಳಬೇಕಂದ್ರೆ ಈ ಕಯಾಕಿಂಗನ್ನು ಸಂಯೋಜಿಸ್ಬೌದು ನಾವು ಹೇಗೆಂದ್ರೆ ಕಾಪಿಂಗನ್ನು ಮೀನುಗಾರಿಕೆಯಲ್ಲು ಕೂಡ ಇದು ಇತರ ಚಟುವಟಿಕೆ ಕೂಡ ದಾಂಡೇಲಿಯಲ್ಲಿ ಇದನ್ನು ನಾವು ಬಳಸ್ತೀವಿ ಇನ್ನು ಈ ಕಯಾಕಿಂಗನ್ನು ಸೂಪ ಕಾಳಿ ನದಿಗೆ ಕಟ್ಟಲಾಗಿರುತ್ತೆ ಇದ್ರಲ್ಲಿ ಮಾರ್ಗದರ್ಶಿಗಳು ಕೂಡ ನಮಗೆ ಎಚ್ಚರಿಕೆಯನ್ನು ಕೊಡ್ತಾರೆ ಅವರು ಕೊಟ್ಟಂತಹ ಎಚ್ಚರಿಕೆಯನ್ನು ಆಲಿಸೋದು ತುಂಬ ಬಹಳ ಮುಖ್ಯವಾಗಿರುತ್ತೆ ಇದರಿಂದ ನೀವು ಆಕಸ್ಮಾತ್ ನೀವು ನೀರಿಗೆ ಇಳಿದಾಗ ಹೇಗೆ ಸುರಕ್ಷಿತವಾಗಿರೋದು ಎಂದು ತಿಳಿಸುತ್ತೆ ನಿಮಗೆ ಈಜು ತಿಳಿದಿದ್ರೆ ಲೈಪ್ ಜಾಕ್ ಮಾಡ್ಬೋ ಮಾಡ ತಿಳಿ ತಿಳಿಯದೇ ಇದ್ದರೆ ಲೈಪ್ ಜಾಕನ್ನು ಮಾಡಲಾಗುವುದು ಮಾಡಲಿಕ್ಕೆ ಆಗುತ್ತೆ ದಾಂಡೇಲಿಯಲ್ಲಿ ಕಯಾಕಿಂಗ್ ವಿಶ್ರಾಂತ ವಿಶ್ರಾಂತಿ ಪಡಿಲಿಕ್ಕೆ ಮತ್ತು ಪ್ರಕೃತಿ ಸೌಂದರ್ಯವನ್ನು ಆನಂದಿಸಲಿಕ್ಕೆ ಬಯಸೋ ಪ್ರತಿಯೊಬ್ರೂ ಕೂಡ ಅತ್ಯಂತ ಪ್ರಸಿದ್ದವಾದ ನೀರಿನ ಚಟುವಟಿಕೆಯಾಗಿದೆ ಯಾರು ಕೂಡ ಮಿಸ್ ಮಾಡಿಕೊಳ್ಬೇಡಿ ದಾಂಡೇಲಿಯಲ್ಲಿ ಹರಿವಂತ ನೀರಿನ ಜಲಕ್ರೀಡೆಯನ್ನು ಆನಂದಿಸಿ